ನಮ್ಮ ಮನೆಯಲ್ಲಿ ಒಂದೊಂದು ಸಲ ಹೋಟೆಲ್ಲುಗಳಲ್ಲಿ ಆರ್ಡ್ರನ್ನು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಒಂದು ನೈಟ್ ಊಟ ಮಾಡಬೇಕಾದ್ರೆ ಏನಾದ್ರೂ ಎಂತಾದ್ರೂ ತರಕಾರಿ ಊಟ ಇತ್ತು ನಮ್ಮಲ್ಲಿ ಇವತ್ತೇನು ಮನೆಯಲ್ಲಿ ನೋನ್ ವೆಜ್ ಮಾಡಲಿಲ್ಲ ಒಂದು ಚಿಕನ್ ಫ್ರೈಯೋ ಚಿಕನ್ ಕಬಾಬೋ ಚಿಕನ್ ಸುಕ್ಕನೋ ಒಂದು ಆರ್ಡ್ರ್ ಮಾಡೋದು ಅಥವಾ ಒಂದು ಖುಷಿ ಆದರೆ ಒಂದು ಬಿರಿಯಾನಿಯೋ ಅಥವಾ ಗೀ ರೈಸೋ ಏನಾಕ್ಕಾದ್ರೂ ಒಂದು ಆರ್ಡ್ರ್ ಮಾಡಿ ಹೋಟೆಲ್ಲಿಗೆ ತಿಳಿಸುವಂಥದ್ದು ಅವರು ಆರ್ಡ್ರನ್ನು ತೆಗೊಳ್ತಾರೆ ಒಂದು ನಾವೊಂದು ಫಾರ್ ಎಕ್ಸಾಂಪಲ್ ಊರು ಉಚ್ಚಿಲ ಉಚ್ಚಿಲದಿಂದ ಇಲ್ಲಿಗೆ ನಮ್ಮಲ್ಲಿಗೆ ಒಂದು ಕಿಲೋಮೀಟ್ರ್ ಅವ್ರು ವಿದ್ ಇನ್ ಆಫ್ ಆ್ಯನ್ ಅವರಲ್ಲಿ ನನ್ನ ಆರ್ಡ್ರನ್ನು ಅವರ ಹೋಟೆಲ್ಲಿನ ಆಳು ಇರ್ತಾರೆ ಸಪ್ಲೈಯರ್ ಬಾಯ್ ಇರ್ತಾರೆ ಅವರ ಮುಖೇನವಾಗಿ ನಮ್ಮ ಮನೆಗೆ ತಲುಪಿಸ್ತಾರೆ ನಮ್ಮ ಮನೆಗೆ ಉಚ್ಚಿಲದಿಂದ ವಿದ್ ಇನ್ ಟು ವೀಲರಲ್ಲಾದ್ರೆ ಒಂದು ಎರಡು ಮೂರು ನಿಮಿಷ ಅಥವಾ ಅಲ್ಲಿ ಇಲ್ಲಿ ಅಡ್ರೆಸ್ಸು ಅದು ಇದು ಕೇಳುತ್ತೆ ಬಂದರು ಒಂದು ವಿದ್ ಇನ್ ಫೈವ್ ನಿಮಿಷದಲ್ಲಿ ಮನೆಗೆ ಬಂದು ಅವರು ನಾವು ಏನನ್ನು ಆರ್ಡ್ರ್ ಕೊಟ್ಟಿದ್ದೇವೆ ಅದನ್ನವರು ನಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ಡೋರ್ ಟು ಡೋರ್ ಸರ್ವೀಸ್ ಕೊಡ್ತಾರೆ ಹಾಗೆಯೇ ನಮ್ಮಲ್ಲಿ ಹೆಚ್ಚಾಗಿ ಮನೆ ಒಕ್ಕಲಿನ ದಿನ ಹಬ್ ಆಚರಣೆ ಮಾಡಿದ್ದೇವೆ ಅದರ ಆರ್ಡರನ್ನು ಕ್ಯಾಟ್ರಿಂಗಿಗೆ ಕೊಟ್ಟಿದ್ದೇವೆ ಅದೇ ರೀತಿ ಹುಟ್ಟಿದಬ್ಬದ ವರ್ಷ ವರ್ಷವು ಹುಟ್ಟಿದ ಹಬ್ಬದ ಅದು ಸೆಲೆಬ್ರೇಟ್ ಮಾಡಿದ್ದೇವೆ ಆವಾಗ ಏನಾಗ್ತದೆಂದ್ರೆ ಫಾರ್ ಎಕ್ಸಾಂಪಲ್ ಒಂದು ನೂರು ನೂರೈವತ್ತು ಜನ ಅಥವಾ ಮಿನಿಮಮ್ ಐವತ್ತು ಜನ ಹಾಗಿರ್ಬೇಕಾದ್ರೆ ನಾವು ಆರ್ಡ್ರನ್ನು ಒಂದು ಕ್ಯಾಟ್ರಿಂಗ್ನವರಿಗೆ ನಾವು ಕೊಡ್ತೇವೆ ನಮ್ಮಲ್ಲಿಂಥ ಪಂಕ್ಷನ್ ಇದೆ ನಮಗೆ ಇಷ್ಟು ಜನರಿಗೆ ನಿಮ್ಮ ಕ್ಯಾಟ್ರಿಂಗ್ ಮುಖಾಂತರವಾಗಿ ನಾವು ನಾವು ಕ್ವಾಲಿಟಿಗೆ ಏನು ಆರ್ಡ್ರು ನಾವು ಕೊಡುತ್ತೇವೆ ಅವರು ನಮ್ಮ ಮನೆ ಬಾಗಿಲಿಗೆ ಆ ಸಮಯದಲ್ಲಿ ಅವರು ತಂದು ತಲುಪಿಸ್ತಾರೆ ಹೀಗಾಗಿ ಓಕೆ ಹೀಗಾಗಿ ಒಂದು ಫಿನಿಶಿಂಗ್ ಕೊಡ್ತೆ ನಾನು